ಜೇನು ಹುಳ ಕಡಿತಕ್ಕೆ ಮನೆಮದ್ದು ಅಂದ್ರೆ ನಮ್ಮ ಪೂರ್ವಜರು ಹೇಳಿದ ಪ್ರಕಾರ ತುಳಸಿ ಎಲೆ ರಸವನ್ನ ಹಚ್ಚಿಕೊಂಡ್ರೆ ಕಡಿತಕ್ಕೆ ಬೇಗ ಹುಷಾರಾಗುತ್ತೆ ಗುಣ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬದ್ಲು ಆಮೇಲೆ ತುಳಸಿ ರಸವನ್ನ ಜೇನು ಬೀಳ್ಸೋಕ್ಕಿಂತ ಮುಂಚಿತವಾಗಿ ಅದನ್ನೆಲ್ಲ ಮೈಗೆಲ್ಲ ಹಚ್ಕೊಂಡ್ರೆ ಅದೂ ತುಂಬ ಒಳ್ಳೆಯದು ಅದಾದ ನಂತರ ಪಪ್ಪಾಯ ರಸನ ಹಚ್ಕೋಬೇಕು ಕಡಿದ ಮೇಲೆ ಆಮೇಲೆ ಟೂತ್ಪೇಸ್ಟು ಅಂತ ಸಿಗುತ್ತಲ್ವಾ ಅದನ್ನು ಹಚ್ಚಿಕೊಂಡ್ರೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತ ಬಿಟ್ಟು ನಾವು ಬಿ ತಣ್ಣೀರಿನಲ್ಲಿ ಕೈಯನ್ನ ಒಡ್ಡಬೇಕು ಅದಕ್ಕೆ ಕಮ್ಮಿ ಆಗುತ್ತೆ ಇಷ್ಟೇ